ದೈಹಿಕ ವ್ಯಾಯಾಮ ಮತ್ತು ಯೋಗದ ನಡುವೆ ವ್ಯತ್ಯಾಸಗಳನ್ನು ಕಾಣ್ಬೋದು ದೈಹಿಕ ವ್ಯಾಯಾಮ ಮತ್ತು ಯೋಗದ ನಡುವೆ ವ್ಯತ್ಯಾಸಗಳನ್ನು ಕಾಣ್ಬೋದು ದೈಹಿಕ ವ್ಯಾಯ ದೈಹಿಕ ವ್ಯಾಯಾಮ ಅಂತ ಬಂದಾಗ ದೈಹಿಕ ದೇಹಕ್ಕೆ ವ್ಯಾಯಾಮ ಯೋಗ ಅಂತ ಬಂದಾಗ ಮನಸ್ಸಿಗೆ ಶಾಂತಿ ದೈಹಿಕ ವ್ಯಾಯಾಮ ಅಂತ ಬಂದಾಗ ದೈಹಿಕ ಅಂದರೆ ದೇಹಕ್ಕೆ ಎಕ್ಸರ್ಸೈಸಾಗುವಂತೆ ಮಾಡೋದು ದೈಹಿಕ ವ್ಯಾಯಾಮ ಅಂತ ಹೇಳ್ಬೋದು ಯೋಗ ಅಂತ ಬಂದಾಗ ಯೋಗ ಅಂತ ಬಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗೋದಕ್ಕೋಸ್ಕರ ಮಾಡುವಂಥದ್ದು ಯೋಗ ಅಂತ ಕರಿತೀವಿ ಯೋಗ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿಗುತ್ತೆ ಈ ರೀತಿ ವ್ಯತ್ಯಾಸಗಳಿವೆ ಅಂತ ಕಾಣ್ಬೋದು ಅವು ಬೇರೆ ಬೇರೆ ಅಂತನೇ ಹೇಳ್ಬೋದು ಯೋ ದೈಹಿಕ ವ್ಯಾಯಾಮನೇ ಬೇರೆ ಯೋಗನೇ ಬೇರೆ ಅಂತ ಹೇಳ್ಬೋದು ದೈಹಿಕ ವ್ಯಾಯಾಮ ಮಾಡೋದರಿಂದ ದೇಹವು ಶುದ್ಧ ದೇಹವು ಆರೋಗ್ಯವಾಗಿರುತ್ತದೆ ದೇಹವು ಫಿಟ್ನೆಸ್ಸಿಂದ ಕೂಡಿರುತ್ತದೆ ಯೋಗ ಮಾಡುವುದರಿಂದ ಯೋಗ ಮನಸ್ಸಿಗೆ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸನ್ನು ಕೊಟ್ಟು ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕ್ ಇಟ್ಕೊಳ್ಳುತ್ತೆ ಅಂತನೇ ಹೇಳ್ಬೋದು ಇದೆಲ್ಲ ದೈ ಇದು ಇದೆಲ್ಲ ವ್ಯತ್ಯಾಸಗಳನ್ನು ದೇಹಕ್ಕೆ ವ್ಯಾಯಾಮ ಮತ್ತು ಯೋಗದ ನಡುವೆ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು